ಮೊದಲಿಗೆ ನಾವು ನಮ್ಮ ಹೊಲ ಹೊಲಾನ ಅಂದ್ರೆ ಮಣ್ಣು ಹದಾ ಆಗಿರೋ ಹದವಾಗಿರೋದಿಕ್ಕೆ ಏನು ಮಾಡ್ತೀವಿ ರಂಟೆ ಗೊಂಟ್ ಅಂತ ಎತ್ತಿನಿಂದ ಹರ್ಗೋದಾಗಿರ್ಬೋದು ಅಥವಾ ಟ್ಯಾಕ್ಟ್ರಿಯಿಂದ ಉಳುಮೆ ಮಾಡಿಸೋದಾಗಿರ್ಬೋದು ಈ ಥರಯೆಲ್ಲ ಮಾಡಿ ಮಣ್ಣು ಒಂದು ಹದ ಅಂದ್ರೆ ಒಂದು ಫಲವತ್ತತೆಯಿಂದ ಈಗ ಮಣ್ಣು ಈ ಬಿ ಸೂರ್ಯನ ಬಿಸಿಲಿಗೆ ಜಾಸ್ತಿ ಕಾದು ಅದ್ರಲ್ಲಿ ಜಾಸ್ತಿ ಕಾದು ಅದು ಒಂದು ಒಂದು ಫಲವತ್ತತೆಯಿಂದ ಬೆಳೆ ಬರಲಿ ಅನ್ನೋ ಸಲುವಾಗಿ ಅದನ್ನು ಭೂಮಿನಗಿನ ಹದವ ಹದಗೊಳಿಸ್ತೀವಿ ಹದಗೊಳಿಸಿ ಆದಮೇಲೆ ಹದ ಬೀಜಾನ ಬಿತ್ತೋ ಸಲುವಾಗಿ ಅದಕ್ಕೆ ಬೀಜ ಹಾಕೋದಿಕ್ಕ ಸಾಲುಗಳನ್ನು ರೆಡಿ ಮಾಡ್ತೀವಿ ರೆಡಿ ಮಾಡಿ ಆದಮೇಲೆ ಆ ಸಾಲುಗಳಲ್ಲಿ ಬೀಜ ತಂದು ಊರುಸ್ತೀವಿ ಊರಿಸಿ ಆದಮೇಲೆ ಅದಕ್ಕೆ ನೀರಾಸ್ತೀವಿ ನೀರಾಸಿ ಬಿ ಇದನ್ನು ನೆಟ್ಟು ಬೀಜಾನ ಇಟ್ಟಿರ್ತೀವಲ್ಲ ಅವು ಮೊಳಕೆ ಒಡೆ ಒಡೀತವ ಮೊಳಕೆ ಒಡೆದಾದಮೇಲೆ ಆ ಸಸಿಗಳು ಯಾವುದೇ ಕ್ರಿಮಿ ಕೀಟಗಳಿಂದ ಅವು ನಶಿಸಿ ಹೋಗದಂತೆ ಅವುಗಳನ್ನು ಕ್ರಿಮಿಕೀಟಗಳಿಂದ ರಕ್ಷಿಸೋ ಸಲುವಾಗಿ ನಾವೇನು ಮಾಡ್ತೀವಿ ಔಷಧಿಗಳನ್ನ ಸಸಿಗಳ ಮೇಲೆ ಗಿಡಗಳಮೇಲೆ ಸಿಂಪಡಿಸ್ತೀವಿ ಅವು ಒಂದುವೇಳೆ ಅವನ್ನ ಸಿಂಪಡಿಸದೇ ಇರೋ ಟೈಮ್ನಲ್ಲಿ ಇವು ಕ್ರಿಮಿಗಳು ಹುಳಗಳು ಇವು ಏನು ಮಾಡ್ತಾವು ಅವನ್ನ ಸಸಿನ ತಿಂದು ಹಾಳ್ ಮಾಡ್ಬಿಡ್ತಾವು ಹಾಳ್ ಮಾಡ್ಬಿಟ್ರೆ ಏನಾಗುತ್ತೆ ಲಾಸಾಗುತ್ತೆ ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ ಆ ಹುಳಗಳಿಂದ ಆ ಸಸಿಗಳನ್ನು ಪ್ರೊಟೆಕ್ಟ್ ಮಾಡೋದರ ಸಲುವಾಗಿ ನಾವೇನು ಮಾಡ್ತೀವಿ ಆ ಔಷಧಿಗಳನ್ನ ಸಿಂಪಡಿಸ್ತೀವಿ ಆ ಔಷಧಿ ಹೊಡೆದಾದ್ಮೇಲೆ ಅದಕ್ಕೆ ಆ ಸಸಿಗಳು ಬೆಳೀಲಿಕ್ಕೆ ನೀರಾಸ್ತೀವಿ ನೀರಾಸ್ತೀವಿ ಅವುಗಳು ಚೆನ್ನಾಗಿ ಫಲವತ್ತತೆಯಿಂದ ಸಸಿಗಳು ಬೆಳೀಲಿ ಅನ್ನೋ ಸಲುವಾಗಿ ಅವುಕ್ಕೆ ಬೀಜ ಗೊಬ್ಬರಗಳನ್ನು ನಾವೇನು ಮಾಡ್ತೀವಿ ಅದ್ರದ್ದು ಬೇರಿಗೆ ಸಿಂಪಡಿಸ್ತೀವಿ ಆ ಗಿಡಗಳೇನು ಮಾಡ್ತಾವು ಆ ಗೊಬ್ಬರಗಳನ್ವು ತನ್ನ ಬೇರಿನ ಮುಖಾಂತರ ಹೀರ್ಕೊಂಡು ಅವನ್ನ ಗಿಡಗಳು ಫಲವತ್ತತೆಯಿಂದ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಗಿಡಗಳು ಫಲವತ್ತತೆಯಿಂದ ಬೆಳೀತವು ಅವುಗಳನ್ನು ಮತ್ತು ಸಹ ಈ ಹುಳುಗಳ ಅವುಗಳನ್ನು ಆ ಹುಳುಗಳಿಂದ ತಡೆಯೋದರ ಸಲುವಾಗಿ ಅವುಕ್ಕೇನು ಮಾಡ್ತೀವಿ ಮತ್ತು ಔಷಧಿಗಳನ್ನ ಸಿಂಪಡಿಸ್ತೀವಿ ಅಂದರೆ ಈಗ ಅವು ಹುಳಗಳು ಜಾಸ್ತಿ ಆಕ್ತಿರ್ತಾವು ಅಂದರೆ ಗಿ ಸಸಿಗಳು ಹೆಂಗೆಂಗ್ ಬೆಳೀತಾ ಹೋದಂಗ್ ಹೋಗ್ತಾವು ಹಂಗಂಗೆ ಹುಳಗಳು ಏನು ಜಾಸ್ತಿ ಆಕ್ಕೋಂತ ಹೋಕ್ಕಾವು ಆ ಸಸಿಗಳನ್ನು ಹಾಳ್ ಮಾಡದೇ ಇರೋ ಥರ ನಾವು ರಕ್ಷಿಸ್ತಿವಿ ಅಂದ್ರೆ ಈ ಔಷಧಿಗಳನ್ನ ಗಿಡದಮೇಲೆ ಸಿಂಪಡಿಸ್ದೆ ಸಿಂಪಡಿಸ್ತೀವಿ ಆ ಗಿಡಗಳು ಚೆನ್ನಾಗಿ ಬೆಳೀಲಿ ಅನ್ನೋ ಸಲುವಾಗಿ ನೀರನ್ನು ಹಾಸೋದಾಗಿರ್ಬೋದು ಅಥವಾ ಗೊಬ್ಬರಗಳು ಗಿ ಸಸಿಗಳು ಫಲವತ್ತತೆಯಿಂದ ಬೆಳೆಯೋದರ ಸಲುವಾಗಿ ಗೊಬ್ಬರಗಳನ್ನ ಸಿಂಪಡಿಸ್ತಿರ್ತೀವಿ ಅಂದ್ರೆ ಸ್ಟಾರ್ಟಿಂಗು ಬೀಜ ಹಾಕಿ ಹಾಕ್ತಿರ್ತೀವಲ್ಲ ಅವಾಗ ಒಂದುಸರ್ತಿ ಏನು ಮಾಡ್ತೀವಿ ಗೊಬ್ಬರಾನ ಹಾಕ್ತೀವಿ ಅಂದ್ರೆ ಅವು ಬೀಜಗಳು ಸ್ಟಾರ್ಟಿಂಗ್ ಬೆಳೆಯೋದಕ್ಕೆ ಅಂತಾನೂ ಗೊಬ್ಬರಾನ ಸಿಂಪಡಿಸಿ ಆದಮೇಲೆ ಮತ್ತು ಬೀಜಾನ ಇಡ್ತೀವಿ ಇದೇ ಈ ಥರ ಗೊಬ್ಬರ ಹಾಕಿ ಮತ್ತೊಂದು ಒಂದು ತಿಂಗಳು ಬಿಟ್ಟು ಮತ್ತು ಇನ್ನೊಂದುಸರ್ತಿ ಏನು ಮಾಡ್ತೀವಿ ಆ ಗಿಡಗಳು ಮತ್ತು ಇನ್ನೂ ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋದರ ಸಲುವಾಗಿ ಮತ್ತು ಒಂದುಸರ್ತಿ ಏನು ಮಾಡ್ತೀವಿ ಗೊಬ್ಬರಾನ ಆ ಗಿಡಗಳ ಆ ಬೇರಿನ ಮುಖಾಂತ್ರ ನಾವೇನು ಮಾಡ್ತೀವಿ ಸಿಂಪಡಿ ಇದನ್ನು ಗೊಬ್ಬರಾನ ಹಾಕ್ತೀವಿ ಅವು ಗಿಡಗಳೇನು ಮಾಡ್ತಾವು ಗೊಬ್ಬರದಲ್ಲಿರುವಂಥ ಖನಿಜಾಂಶಗಳನ್ನು ಹೀರ್ಕೊಂಡು ಅವೇನು ಮಾಡ್ತಾವು ಫಲವತ್ತತೆಯಿಂದ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತು ನೀರಾಸ್ತೀವಿ ಅಂದ್ರೆ ಅವು ಗಿಡಗಳು ಬೆಳೀಲಿಕ್ಕೆ ಜಾಸ್ತಿ ನೀರಿನ ಅಂಶ ಬೇಕಾಗುತ್ತಲ್ಲ ಅದ್ರ ಸಲುವಾಗಿ ಒಂದು ಹದಿನೈದು ಹದಿನೈದು ದಿನ ಅಥವಾ ಇಪ್ಪತ್ತು ದಿನ ಈ ಥರ ಬಿಟ್ಟು ಮತ್ತು ಏನು ಮಾಡ್ತೀವಿ ನೀರಾಸ್ತೀವಿ ಅವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡ್ತೀವಿ ಮತ್ತವು ಒಂದು ಹಂತಕ್ಕಂದ್ರೆ ಈಗ ಬೆಳೆ ಬೆಳೆಯೋ ಟೈಮಲ್ಲಿ ಆ ಹುಳಗಳು ಕ್ರಿಮಿಗಳು ಕೀಟಗಳು ಈ ಥರ ಎಲ್ಲ ಹುಳುಗಳಿಂದ ರಕ್ಷಿಸಿ ಅವು ಲಾಸ್ಟಿಗೇನು ಅವು ನಮ್ಗೆ ಈಗ ಬೆಳೆ ಕೊನೆಗೆ ಅಂದ್ರೆ ಬೆಳೆ ಫ ಬರೋವಂಥ ಟೈಮಲ್ಲಿ ಈಗ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಈ ಥರ ಹೂವು ಈಗ ಹೂವಿನ್ ಗಿಡಾನ ಬೆಳೆಸ್ತೀವಿ ಅಂತ ಅನ್ಕೊಂಡ್ರೆ ಈ ಹೂವಿನ ಗಿಡ ಬೆಳೆಸೋ ಟೈಮಲ್ಲಿ ಹೂವು ತ ಹೂವಿನ್ ಬೀಜ ತೊಗೊಂಡು ಬಂದು ಅವನ್ನ ನೆಟ್ಟು ಅವುಗಳು ಯಾವ್ದೇ ಹುಳುಗಳಿಂದ ಅವುಗಳನ್ನು ಗಿಡಗಳನ್ನು ರಕ್ಷಿಸಿ ಆ ಗಿಡಗಳನ್ನು ಫಲವತ್ತತೆಯಿಂದ ಬೆಳೆಸಿ ಅವು ಗಿಡ ಹೂವು ಈಗ ಹೂವಿನ್ ಗಿಡ ಅಂದ್ರೆ ಹುಳಗಳು ಜಾಸ್ತಿ ಇರ್ತಾವು ಹುಳಗಳಿಂದ ಅವುಗ ಗಿಡಗಳನ್ನು ರಕ್ಷಿಸಿ ಅಂದರೆ ಈಗ ಹೂವಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದರದ್ದು ಹೂವಿನ್ ಸ್ಮೆಲ್ಲನ್ನು ಹೀರ್ಕೊಳೋಕ್ಕಂತ್ ಹೂವಿನ್ ವಾಸನೇನ ಹೀರ್ಕೊಳೋಕಂತಾನೇ ಹುಳಗಳು ಅಂದರೆ ಈ ದುಂಬಿಗಳು ಆಗಿರ್ಬೋದು ಈ ಥರ ಹುಳಗಳ ಜೊತೆಗೆನೇ ಗಿಡಗಳನ್ನು ನಾಶ ಮಾಡುವಂಥ ಹುಳಗಳು ಕೂಡಾನು ಅಲ್ಲಿ ಇರ್ಬೋದು ಅದ್ರ ಸಲುವಾಗಿನೂ ಆ ಹುಳುಗಳಿಂದ ಆ ಗಿಡಗಳನ್ನು ರಕ್ಷಿಸೋ ಸಲುವಾಗಿ ಔಷಧಿಗಳನ್ನು ಸಿಂಪಡಿಸೋದಾಗಿರ್ಬೋದು ಅಥವಾ ಅವುಕ್ಕೆ ಪರದೆ ಅಂತ ಪರದೆ ಟೈಪ್ ಆದ್ರೂನೂ ಆ ಹುಳಗಳಿಂದ ಅವುಗ ಗಿಡಗಳನ್ನು ರಕ್ಷಿಸೋ ಸಲುವಾಗಿ ಪರದೆ ಹಾಕ್ತಾರದಕ್ಕೆ ಈ ಯಾವುದೇ ಹುಳಗಳು ಒಳಗೋಗಿ ಗಿಡಗಳನ್ನು ನಾಶ ಮಾಡದೇ ಮಾಡದೇ ಇರಬೇಕನ್ನೋದ್ರ ಸಲುವಾಗಿ ಅವುಕ್ಕೇನು ಮಾಡ್ತಾರೆ ಪರದೆಯಿಂದ ಅವು ಗಿಡಗಳನ್ನು ರಕ್ಷಿಸು ರಕ್ಷಿ ರಕ್ಷಣೆ ಮಾಡ್ತೀವಿ ಅವು ಗಿಡಗಳೇನು ಮೊದಲಿಗೆ ಹೂವಿನ್ ಗಿಡ ಏನು ಮೊದಲಿಗೆ ದೊಡ್ದಾಕ್ಕೋತ ದೊಡ್ದಾಕ್ಕೋತ ಬೀಜಾನ ಬಿಡೋದಿಕ್ ಸ್ಟಾರ್ಟ್ ಮಾಡಿತು ಅಂದ್ರೆ ಈಗ ಕನಕಾಂಬ್ರಿ ಆಗಿರ್ಬೋದು ಬೀಜಾನ ಬಿಟ್ಟಾದಮೇಲೆ ಆ ಬೀಜದ ಮುಖಾಂತರ ಹೂಗಳನ್ನು ಅರಳು ಅರ ಅರಳ್ತಾವೆ ಹೂವುಗಳು ಅರಳ್ತಾವು ಆ ಹೂವುಗಳು ಅರಳಿ ಆದಮೇಲೆ ಅದನ್ನು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರ್ತೀವ್ ಅಂದಮೇಲೆ ಅವುಗಳನ್ನು ಲಾಸ್ಟಿಗೆ ಅಂದ್ರೆ ಅದ್ರದ್ದು ಫಲಾನ ನಾವು ಅನುಭವಿಸೋ ಟೈಮಲ್ಲಿ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟಿದೀವಿ ಅದ್ರ ತಕ್ಕಂತೆ ನಮ್ಗೆ ಪ್ರತಿಫಲ ದೊರೆಯುತ್ತೆ ಅಂತಂನಂದ್ರೆ ಜಾಸ್ತಿ ಖುಷಿಯಾಗುತ್ತೆ ಕೆಲಸ ಮಾಡಿರ್ತೀವ್ ಕಷ್ಟಪಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಈ ಥರ ಎಲ್ಲ ಎಲ್ಲ ಟೈಮಲ್ಲೂ ನಾವೇನು ಮಾಡ್ತೀವಿ ಹೊಲ್ದಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಬೀಜಾನ ನೆಟ್ಟು ಅದು ಅದರದ್ದು ಟೈಮ್ ಟು ಟೈಮ್ ನೀರಾಸೋದಾಗಿರ್ಬೋದು ಅಥವಾ ಗೊಬ್ಬರಗಳನ್ನು ಸಿಂಪಡಿಸೋದಾಗಿರ್ಬೋದು ಅಥವಾ ಔಷಧಿಗಳನ್ನ ಸಿಂಪಡಿಸೋದಾಗಿರ್ಬೋದು ಎಲ್ಲಾನೂ ಟೈಮ್ ಟು ಟೈಮ್ ಟೈಮ್ ಟು ಟೈಮು ಮಾಡ್ತಿರ್ತೀವಿ ಇಷ್ಟೆಲ್ಲ ಕಷ್ಟಪಟ್ಟು ಟೈಮ್ ಟು ಟೈಮ್ ಮಾಡ್ತಿರ್ತೀವಿ ಅಂದಮೇಲೆ